ರೇಡಿಯೋ ಇಷ್ಟೇಸನ್ ಎಫ್ ಎಮ್ನಲ್ಲಿ ಬರುವ ಕಾರ್ಯಕ್ರಮಗಳಲ್ಲಿ ಯಾವುದು ಇಷ್ಟ ಅಂತಂದರೆ ಈಗ ಒಂದಿಬ್ಬರು ಒಳ್ಳೆಯ ಕಾಮೆಡಿ ಟೈಪಲ್ಲಿ ಮಾತಾಡ್ತಾ ಇರ್ತಾರೆ ಒಬ್ರನ್ನು ನಗಿಸೋದು ಜೀವನದಲ್ಲಿ ಎಲ್ಲದ್ಕಿನ್ನ ದೊಡ್ಡ ಧರ್ಮ ಏನಂದರೆ ಬೇಜಾರಾಗಿರೋ ಅವ್ನಿಗೆ ನಗಿಸಿ ಅವನಿಗೆ ಖುಷಿ ಕೊಡುವಂಥ ಒಂದು ಜೀವ ಹೀಗಾಗಿ ಅದರಲ್ಲಿ ಎಫ್ ಎಮ್ಮಲ್ಲಿ ಸಾಂಗ್ಗಳು ಅವೆಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಏನಂದರೆ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದು ಕಾಮೆಡಿ ಸೀನು ಅಥವಾ ಯಾವುದೋ ಒಂದು ನಗಿಸೋದು ಅದನ್ನು ತುಂಬ ಖುಷಿಯಾಗುತ್ತೆ ಅದನ್ನು ನಾವು ನಗ್ಲಿಲ್ಲಾಂದ್ರೂ ಸಹ ಮನಸ್ಸೊಳಗೆ ಖುಷಿಯಾಗುತ್ತಲ ಅದು ತುಂಬ ಇಷ್ಟ ಮತ್ತು ಟಿ ವಿ ಟಿ ವಿಯಲ್ಲಿ ಬರುವಂಥ ಪ್ರೋಗ್ರಾಮ್ಗಳು ಸೀರಿಯಲ್ ಆಗಿರ್ಬೋದು ಒಂದು ಫಿಲಮ್ ಆಗಿರ್ಬೋದು ಅಥವಾ ಮಕ್ಕಳಿಗಂತ ಒಂದು ನೋಡಕ್ಕೆ ಕಾರ್ಟೂನ್ ಆಗಿರ್ಬೋದು ಅಥವಾ ದೇವತೆ ದೇವ್ರದ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿರ್ಬೋದು ಅಥವಾ ಯಾವ್ದಾರೂ ಬಕು ಗೀತೆ ಭಗವದ್ಗೀತೆ ಆ ಥರ ಆಗಿರ್ಬೋದು ಅದರಲ್ಲೆಲ್ಲ ಏನಂದರೆ ಈಗ ಕೆಲವು ಇವಾಗಿನ ಟೈಮಲ್ಲಿ ಬರ್ತಾ ಇರೋದು ಸೀರಿಯಲ್ಲು ಒಂದು ಫ್ಯಾಮಿಲಿ ಮ್ಯಾಟ್ರುದಲ್ಲಿ ಬರ್ತಾ ಇರುತ್ತೆ ಸೊಸೆ ಅತ್ತೆ ಅಳಿಯ ಅಳಿಮಯ್ಯ ಹಂಗಾಗಿ ಒಂದು ಫ್ಯಾಮಿಲಿ ಸೀರಿಯಲ್ ಅನ್ನೋದು ಬಂದಾಗ ಆ ಸೀರಿಯಲ್ಲಲ್ಲಿ ಈಗ ಪ್ರಜೆಂಟ್ವಾಗಿ ಸಮಾಜದಲ್ಲಿ ನಡಿತಾ ಇರುವಂಥ ಘಟನೆ ನಿಲ್ಲಸ್ಬೇಕು ಅಂತಲೂ ಬರುತ್ತೆ ಬೆಳೆಸಬೇಕು ಅಂತಲೂ ಬರುತ್ತೆ ಹಂಗಾಗಿ ಒಳ್ಳೆಯ ಮನಸ್ಸಿರೋವ್ರು ಅದನ್ನು ಸರಿ ಉಪಯೋಗ್ಸ್ತಾರೆ ಮತ್ತು ನೆಗೆಟಿವ್ ಪಂಯ್ಟ್ ಇರೋವ್ರು ಏನು ಮಾಡ್ತಾರಂದರೆ ಅದನ್ನು ಉಲ್ಟಾ ತೊಗೊಳ್ತಾರೆ ಅದರಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಹೀಗಾಗಿ ನಾನು ಹೇಳೋದು ಅಷ್ಟೇ ನನ್ನ ಮನಸ್ಸಲ್ಲಿ ಏನು ನಾವು ಸ್ವೀಕರಿಸ್ಬೇಕೋ ನಾವು ಏನೋ ಸ್ವೀಕರಿಸ್ತೀವಿ ಗಂಡ ಏನೋ ಗಂಡನ ಥರ ನಡ್ಕಳ್ತಾನೆ ಬಟ್ಟು ಹೆಂಡತಿ ಅತ್ತೆ ಸೊಸೆ ಮಧ್ಯದಲ್ಲಿ ಫೈಟು ಒಂದು ವಿವಾದ ತೋರಿಸಿರ್ತಾರೆ ಟಿ ವಿಯಲ್ಲಿ ಅದನ್ನು ಒಂದು ರೆಸ್ಪಾನ್ಸು ಕೊಟ್ಟಿರ್ತಾರೆ ಈಗ ಅತ್ತೆಗೆ ಸೊಸೆ ಚೆನ್ನಾಗಿ ನೋಡಬೇಕು ಅಂತ ಅನ್ನೋದ್ ಇರುತ್ತೆ ಮತ್ತು ಸೊಸೆ ಅತ್ತೆನೂ ಚೆನ್ನಾಗಿ ನೋಡಬೇಕು ಅಂತ ಅನ್ನೋದ್ ಇರುತ್ತೆ ಹೀಗಾಗಿ ಅದನ್ನು ಯಾವ ಥರ ನೆಗೆಟಿವ್ ಮೈಂಡಲ್ಲಿ ತಗೊಳ್ತಾರೆ ಅದು ಅವ್ರವ್ರ ಮೇಲೆ ಬಿಟ್ಟಿದ್ದು ಬಟ್ ಈಗೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದು ಒಳ್ಳೆಯ ಖುಷಿಯಾಗುತ್ತೆ ನಮ್ಮ ಜೀವನಕ್ಕೆ ನಾವು ಮುಂದೆ ಹೇಗೆ ಯಾವ ಥರ ಟೈಮ್ ಬರುತ್ತೆ ಯಾವ ಥರ ನಾವು ನಡಿಬೇಕು ನಮ್ಮ ನಡ್ವಳ್ಕೆ ಹೇಗಿರ್ಬೇಕು ನಮ್ಮ ಮಕ್ಳಿಗ್ ನಾವು ಯಾವ ಥರ ಸಿಕ್ಸೆವನ್ ಕೊಟ್ಟು ಅವ್ರನ್ನ ಒಳ್ಳೆಯ ಮಕ್ಕಳು ಅಂತ ಬೆಳೆಸ್ಬೇಕು ಆ ಥರ ಎಲ್ಲ ನೋಡಕ್ಕೆ ತುಂಬ ಇಷ್ಟ ಮತ್ತು ಅದನ್ನೆಲ್ಲ ತೋರ್ಸಿದ್ರೆ ಒಳ್ಳೆಯದು ಈಗೆಲ್ಲ ಮೋಡ್ಲಿಂಗ್ ಕಾಲ ಬಟ್ಟೆ ಕಮ್ಮಿ ಹಾಕೋದು ಹಿರಿಯವ್ರು ದೊಡ್ಡವ್ರು ಮಕ್ಕಳು ಅನ್ನಿಸೋದು ಅದನ್ನೆಲ್ಲ ತೋರಿಸ್ಬಾರ್ದು ಅವೆಲ್ಲ ತಪ್ಪು ಅದೆಲ್ಲ ನೋಡಲೇಬಾರ್ದು ಮಕ್ಕಳು ಮುಂದೆಯೂ ನೋಡಬಾರ್ದು ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಈಗ ಜಸ್ಟ್ ಹಿಂದಿನ ಕಾಲದಲ್ಲಿ ಏನಿತ್ತು ಹಳೆಯ ಕಾಲ್ದಲ್ಲಿ ನೋಡಿ ತಾತ ಅಜ್ಜಿ ಎಲ್ಲ ಕಥೆಗಳ್ ಹೇಳೋರು ಅದು ರಿಯಲಿಟಿ ಹೆಂಗ್ ನಡಿತು ನೂರು ವರ್ಷ ಹಿಂದೆ ಏನು ಇತ್ತು ರೇಟ್ಗಳು ಎಲ್ಲ ಹೆಂಗಿತ್ತು ಈಗಿನ ಟೈಮಲ್ಲಿ ರೇಟ್ಗಳೆಲ್ಲ ಹೆಂಗಿದೆ ನಮ್ಮ ಜೀವನದಲ್ಲಿ ಒಂದು ಸಂಬಂಧ ಅನ್ನೋದು ಹೆಂಗಿತ್ತು ಮತ್ತು ಒಬ್ಬರು ಸಾಲ ಅದು ಇದು ತಂದರೆ ಅವ್ರು ಹೆಂಗ್ ಕೊಡ್ತಾಯಿದ್ದರು ಒಬ್ರ ಮನೆಯಲ್ಲಿ ಕಷ್ಟ ಇದೆ ಅಂದರೆ ಅವ್ರು ಹೆಂಗೆ ಹೋಗಿ ಅದನ್ನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದರು ಮತ್ತು ಒಬ್ಬರು ಒಬ್ಬರು ಕಾಲು ಎಳಿತಾ ಇರಲಿಲ್ಲ ಈಗ ಸಂಬಂಧ ಅನ್ನೋದು ತುಂಬ ಸೋರ್ಟ್ ಮೂವಿ ಥರ ಆಗಿದೆ ಸಣ್ಣ ಫಿಲಮ್ ಅಂತೀವಲ್ವ ಆ ಥರ ಆಗೋಗಿದೆ ಹೀಗಾಗಿ ಇವೆಲ್ಲ ಒಳ್ಳೆಯದು ಕೆಟ್ಟದ್ದು ಎರಡೂ ಪಾಯಿಂಟ್ ಉಂಟು ಬಟ್ ಜನ ಜಾಗ್ರತೆ ಆಗಿರ್ತಾರೆ ಹೀಗಾಗಿ ಇವೆಲ್ಲ ನೋಡೋದು ಒಳ್ಳೆಯ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮವನ್ನು ನೋಡೋದು ತಪ್ಪಿಲ್ಲ ಥ್ಯಾಂಕ್ ಯು